ಅಂಥ ಮೂಢನಂಬಿಕೆ ಅಂದರೆ ಅಡಿಗೆ ಮಾಡುವಾಗ ಅಥವಾ ಊಟ ಮಾಡುವಾಗ ಅನುಸರಿಸುವ ಆಹಾರಕ್ಕೆ ಸಂಬಂಧಿಸಿದ್ದು ಯಾವುದಾದ್ರು ಸಂಪ್ರದಾಯ ಅಥವಾ ಮೂಢನಂಬಿಕೆ ಇದೆ ಅಂದರೆ ಹೌದು ಇದೆ ತುಂಬಾ ಇದೆ ನಾವು ಅಂದರೆ ಊಟ ಮಾಡುವಾಗ ಅಥವಾ ಪದಾರ್ಥ ಮಾಡುವಾಗ ಅನು ಅನುಸರಿಸಬೇಕಾದದ್ದು ನಾನು ಯಾವ ವಿಷಯವನ್ನು ಫರ್ಸ್ಟ್ ಅಂದರೆ ಮೊದಲು ತೆಗಿಲಿಕ್ಕೆ ಇಷ್ಟ ಪಡ್ತೇನೆ ಅಂದರೆ ಊಟ ಮಾಡುವ ಅಂದರೆ ಊಟ ಅದು ಅನ್ನ ಅದು ದೇವರಿಗೆ ಸಮಾನ ಅಂದರೆ ನಮ್ಮ ಇಲ್ಲಿ ಭಾರತದ ಸಂಪ್ರದಾಯದಲ್ಲಿ ನಮಗೆ ಅನ್ನ ಅಂದರೆ ಅದು ದೇವರಿಗೆ ಸಮಾನ ಅದನ್ನು ಅಂದರೆ ಕಾಲಿನಲ್ಲಿ ಒದೆಯುವುದಾಗಿರ್ಬೋದು ಹಾಗೇ ಅಂಥದ್ದೇನು ಮಾಡಲಿಕ್ಕಿಲ್ಲ ಅದು ನಮ್ಮ ಸಂಪ್ರದಾಯಕ್ಕೆ ವಿರೋಧವಾದದ್ದು ಹಾಗೇ ಆಗ ಬೇಕಾದರೆ ಈಗ ನಮಗೆ ಬಟ್ಟಲಲ್ಲಿ ಊಟ ತಂದು ಇಡ್ತಾರಲ್ಲ ಇಡ್ತಾರೆ ಆಗ ನಾವದನ್ನು ಕಾಲಲ್ಲಿ ಒದೆವಂತದ್ದು ಅಂಥದ್ದೇನಾದ್ರು ಮಾಡಿದರೆ ಅದು ಒಳ್ಳೆಯದಲ್ಲ ನಮ್ಗೂ ಒಳ್ಳೆಯದಲ್ಲ ಅದು ಮನೆಗೂ ಒಳ್ಳೆಯದಲ್ಲ ಅಂ ಹಾಗೇ ನಾವು ಅನ್ನಕ್ಕೆ ಗೌರವ ಕೊಡಲಿಲ್ಲ ಅಂತಾದರೆ ಅದು ಮನೆಗೂ ಒಳ್ಳೆಯದಲ್ಲ ಅಂತ ಹಿರಿಯರು ಹೇಳ್ತಾರೆ ಹಾಗೇ ಮತ್ತೆ ಅನ್ನವನ್ನು ಊಟ ಮಾಡಿ ಮಾಡಿದ ಅಂದರೆ ನಮಗೆ ಎಷ್ಟು ಬೇಕು ಅನ್ನ ಅಷ್ಟೇ ನಾವು ತಗೊಂಡ್ರೆ ಅದು ನಮ್ಮ ನಮ್ಮ ದೇಹಕ್ಕೆ ಅದು ಅಂದರೆ ಆರೋಗ್ಯ ನಾವು ಆರೋಗ್ಯಕರವಾಗಿರಬಹುದು ಆದರೆ ನಮಗೆ ಇದು ತೆಗೊಳ್ಳುವಾಗ ತುಂಬ ತೆಗೊಂಡು ಅದನ್ನು ಹಾಗೇ ಅಂದರೆ ಅರ್ಧ ಆಹಾರವನ್ನು ಅಂದರೆ ಅನ್ನವನ್ನು ಬಿಸಾಡುವುದಂತ ಆದರೆ ಅದು ಅನ್ನವನ್ನು ಬಿಸಾಡುವುದು ಒಳ್ಳೆಯದಲ್ಲ ಅದು ಅಂದರೆ ಅನ್ನವನ್ನು ಬಿಸಾಡಿದರೆ ಅದು ನಮಗೆ ಒದಗುವುದಿಲ್ಲಾಂತ ಹೇಳ್ತಾರೆ ಅಂದರೆ ನಮಗೆ ಯಾವಾಗ ನಮ್ಮ ಹಸಿವು ನಮಗೆ ಯಾವಾಗ ಹಸಿವು ಆಗ್ತದೆ ಆಗ ನಮಗೆ ಅದು ನಮ್ಮ ಹಸಿವು ನಿವಾರಿಸಲಿಕ್ಕೆ ಅಲ್ಲಿ ಅನ್ನವೇ ಇರುವುದಿಲ್ಲ ಹಾಗಾಗಿ ನಾವು ಅನ್ನವನ್ನು ಜಾಸ್ತಿ ಪೋಲು ಮಾಡಬಾರ್ದು ಅಂದರೆ ಎಲ್ಲೆಂದರಲ್ಲಿ ಹಾಕಲಿಕ್ಕೆ ಬಾರದು ಅನ್ನವನ್ನು ನಮಗೆಷ್ಟು ಆಗ್ತದೋ ಅಷ್ಟನ್ನು ನಾವು ಸೇವಿಸಿ ಬೇಡವಾದರೆ ಯಾರಿಗೆ ಅಮ್ಮ ಅಮ್ಮನಿಗಾ ಅಪ್ಪನಿಗೆಲ್ಲ ಯಾವುದು ಮನೆಯಲ್ಲಿ ಇರುವ ಯಾವುದಾದರು ಸಹ ಸದಸ್ಯರಿಗೆ ಬೇಕಾ ಅಂತ ಕೇಳಿ ಅವರಿಗೆ ಕೊಡಬೇಕು ಅಲ್ಲದೆ ನಾವು ಸುಮ್ಮನೆ ಬೇಕಾಬಿಟ್ಟಿಯಾಗಿ ತೆಗೊಳ್ಳುವುದು ಮತ್ತು ಅದನ್ನು ಚೆಲ್ಲುವುದು ಇದು ತುಂಬ ಅಪರಾಧ ಮತ್ತು ಬೇರೆ ವಿಷಯ ಹೇಳುವುದಾದರೆ ಅಂದರೆ ಅನ್ನ ಬಡಿಸುವಾಗ ಹಾಗೇ ಅಂದರೆ ನಾವು ಬಲ ಕೈಯಿಂದ ಹಿಡಿದು ಅದು ಅದನ್ನು ಬಲಗೈ ಅದನ್ನು ಹೀಗೆ ಎಡಕ್ಕೆ ತಿರುಗಿಸಿ ಊಟ ಊಟವನ್ನು ಹಾಕುವಂತದ್ದು ಇದು ಆ ಸೌಟನ್ನು ಬಲಕ್ಕೆ ತಿರುಗಿಸಿ ಊಟವನ್ನು ಅದು ಮತ್ತು ಎಡಗೈಯಲ್ಲಿ ಊಟವನ್ನು ಬಳಸು ಅಂದರೆ ಹಾಕುವಂಥದ್ದು ಸೌಟಲ್ಲಿ ಇದೆಲ್ಲ ಇದೆಲ್ಲ ನಮ್ಮ ಸಂಪ್ರದಾಯಕ್ಕೆ ವಿರೋಧ ಹಾಗೇ ಅಂದರೆ ಎಡ ಕೈಯಲ್ಲಿ ಊಟ ಹಾಕ್ತಾರೆ ಯಾವಾಗಂದರೆ ಸತ್ತ ಆ ಮರಣದ ಆ ಒಂದು ಒಂದು ಎರಡನೇ ದಿನ ಹಾಗೆ ಅವರಿಗೆ ಅಂದರೆ ಸತ್ತವರಿಗೆ ಹಾಗೇ ಬಳಸುವ ಅಂದರೆ ಬಡಿಸುವ ಕ್ರಮ ಇದೆ ಆದರೆ ನಮ್ಮ ಅಂದರೆ ಜೀವಂತವಾಗಿರುವ ವ್ಯಕ್ತಿಗಳಿಗೆ ಎದ್ ಎಡಕೈಯಲ್ಲಿ ಊಟವನ್ನು ಯಾರು ಸಹ ಬಡಿಸುವುದಿಲ್ಲ ಅದು ನಮ್ಮ ಸಂಪ್ರದಾಯಕ್ಕೆ ವಿರೋಧವಾದದ್ದು ಕೂಡ ಹಾಗೆ ಎಡಗೈಲಿ ಬಡಿಸು ಬಳಸುವುದು ಅದು ಅಂದರೆ ಸತ್ತವರಿಗೆ ಬಳ ಬಡಿಸುವಂಥದ್ದು ಎಂಬ ಮೂಢನಂಬಿಕೆಯು ಇದೆ ಅದು ಮತ್ತು ಬೇರೆ ವಿಷಯ ಅನ್ನದ ಬಗ್ಗೆ ಹೇಳುವುದಾದ್ರೆ ಮತ್ತು ಪದಾರ್ಥದ ಬಗ್ಗೆ ಹೇಳುವುದಾದರೆ ಇಷ್ಟೇ ನನಗೆ ಗೊತ್ತಿರುವ ಪ್ರಕಾರ ಇಷ್ಟೇ ನಾವು ಅನ್ನವನ್ನು ಗೌರವಿಸ್ತೀವಿ ಸಮ ನಮ್ಮ ಸಂಪ್ರದಾಯ ಅನ್ನ ಅನ್ನಕ್ಕೆ ತುಂಬ ಮಹತ್ವ ಇದೆ ಅಂತ ಭಾರತೀಯ ಸಂಪ್ರದಾಯ ಪ್ರಕಾರ ಇದು ನಿಜ